ಹಾಂ ನಮಸ್ಕಾರ ಯಾರು ಹೌದಾ ತಮ್ಮ ಹೆಸರ್ ಏನು ಸರ್ ಹೌದಾ ಯಾವ ಊರು ಮದುವೆಗೆ ಎಷ್ಟು ಬೇಕಾಗಿತ್ತು ಕೆಜಿ ಅದೇ ತರಕಾರಿ ಯಾವ ಯಾವು ಟಮಾಟೆ ಹಣ್ಣು ಹೌದಾ ಅದೆ ಸರ್ ಬಾಕ್ಸ್ ತಗೊಂಬಿಡಿರಿ ಒಂದು ಬಾಕ್ಸ್ ಬಂದು ನಾನ್ನೂರು ರೂಪಾಯಿ ಹಾಂ ಟಮಾಟೆ ಬಾ ಏ ಟು ಫಿಫ್ಟಿ ಏನಿಲ್ಲ ಸರ್ ಟು ಬಿ ಫ್ರ್ಯಾಂಕ ಏನಿಲ್ಲ ಲಾಸ್ಟ್ ನಿಮಗೆ ತ್ರೀ ಏಯ್ಟಿ ಕೊಡ್ಬೌದು ಇದು ಮುನ್ನೂರ ಎಂಬತ್ತು ಏ ಇಲ್ಲ ಇಲ್ಲ ತ್ರೀ ಅಂಡ್ರೆಡ್ ಆದರೆ ಬರೋಲ್ಲ ಇಲ್ಲ ಹ್ಞೂ

ಅಲ್ಲ ನೀವು ಬಂದು ನೀವು ಎಲ್ಲ ಐಟಮ್ ತಗಂಡು ಕೂಡ ನೂರ ಐವತ್ತು ರೂಪಾಯಿ ಬಿಡಷ್ಟು ಒಂದು ಐಟಮ್ನಾಗ ಏನು ಉಳಿಯೋಲ್ಲ ಹಾಂ ಲಾಸ್ಟ ತ್ರೀ ಏಯ್ಟಿ ಇಲ್ಲ ತ್ರೀ ನೈನ್ಟಿ ತ್ರೀ ನೈನ್ಟಿ ಇದು ಮಾಡುತಿರ್ತಾರೆ ಯಾಕಂದ್ರ್ ಬಾಕ್ಸ್ ಆಗಿರೋದಿಕ್ಕೆ ನಿಮಗೆ ಒಂದು ಎರಡು ಕೆಜಿ ಬರ್ಬೋದು ಎಕ್ಸ್ಟ್ರಾ ಬರ್ಬೋದು ಹಾಂ ಅಲ್ಲ ಟಮೆಟೆ ಒಂದೇ ಇನ್ನೂ ಬೇರೆ ಏನನ ತರಕಾರಿ ಬೇಕಾ ಹಾಂ ಅವು ನಲ್ವತ್ತು ರೂಪಾಯಿ ಕೆಜಿ ಸೇಮ್ ಅವು ಅವು ಅಷ್ಟೇ ಅಪ್ಪ ಹೌದ ಫಾರ್ಟಿ ಕೆಜಿಯಾ ಸರ್ ಅದೇ ಸರ್ ಲೀಸ್ಟ್ ನೀವು ಕಳಿಸ್ತ್ರ ನೀವು ಏನಾದರೂ ಲೀಸ್ಟ್ ಲೀಸ್ಟ್ ಏನಾರ ಬರ್ಕೋಬಂದಿರ ಅಂದ್ರೆ ಅಡುಗೆ ಭಟ್ರ ಅಡುಗೆ ಭಟ್ರ ಕಡೆ ಏನಾದರೂ ಏನು ತರಕಾರಿ ಹೌದ್ ಹಾಂ ಆಯಿತು ನೀವು ಅಂದರೆ ನೋಡಪ್ಪ ನಮ್ದು ಎಲ್ಲ ಬಿಟ್ರೆ ಕೂಡ ಲಾಸ್ಟಿಗೆ ಒಂದು ನೂರು ರೂಪಾಯಿ ಕಡಿಮೆ ಮಾಡ್ಬಕು ಎಲ್ಲ ಐಟಮ್ ತಗಂಡು ಹಾಂ ಹ್ಞೂ ಆಯ್ತು ಸರ್ ಆಯ್ತು ಹಾಂ ಓಕೆ ಓಕೆ ಓಕೆ ಓಕೆ